ಹಲೋ ನನ್ನ ಹೆಸರು ಪುನೀತ್ ಅಂತ ಸಹನಾ ಡಾಕ್ಟ್ರ ಮಾತಾಡೋದು ಮೇಡಮ್ ಮೂರು ದಿವಸದ ಮುಂಚೆ ನನಗೆ ಹುಷಾರಿರಲಿಲ್ಲ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದೆ ಹೌದು ಪುನೀತ್ ಅಂತ ಮೇಡಮ್

ಮೇಡಮ್ ನನಗೆ ಜ್ವರ ಬಂದಿತ್ತು ಸ್ವಲ್ಪ ಫೀವರ್ ಆಗಿತ್ತು ಹಾಂ ಮೇಡಮ್ ಪರವಾಗಿಲ್ಲ ಮೇಲಾಗಿದೆ ಮತ್ತೆ ಮೇಡಮ್ ನಾನು ಬೆಳಗ್ಗೆ ಬ ಬರ್ತಾ ಗಾಡಿಯಲ್ಲಿ ಸ್ವಲ್ಪ ಬಿದ್ಬಿಟ್ಟೆ ಸ್ವಲ್ಪ ಕಾಲು ತುಂಬ ಪೆಟ್ಟಾಗಿದೆ ಹೌದು ಮೇಡಮ್ ಸ್ವಲ್ ರಕ್ತ ಏನಿಲ್ಲ ಸ್ವಲ್ಪ ಒಳಗೆ ಏನೋ ಏಟಾಗಿದಂಗಿದೆ ಸ್ವಲ್ಪ ಊದ್ಕೊತಾ ಇದೆ ಓಕೆ ಹಾಂ ಮೇಡಮ್ ಬರ್ತಾ ಹಾಂ ನಮ್ಮ ಹಾಂ ಓಕೆ ಮೇಡಮ್ ಬರ್ತಾ ಇದ್ದೀನಿ ಮತ್ತೆ ನಮ್ಮ ತಾತ ಅವರಿಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಮೇಡಮ್ ಅವ್ರ್ ಅವರಿಗೆ ಒಂದು ಟು ಮಂತ್ಸಿಂದ ಬ್ಲೆಡ್ ಚೆಕಪ್ ಮಾಡಿಸಿಲ್ಲ ಅದ ಇಲೆ

ಹೌದು ಮೇಡಮ್ ಬರ್ತೀನಿ ಸ್ವಲ್ಪ ಕಾಲು ನೋವು ಸ್ವಲ್ಪ ಜಾಸ್ತಿ ನೊಯ್ತಿದೆ ಮೇಡಮ್ ಒಳಗಡೆ

ಓಕೆ ಮೇಡಮ್ ಹಾಗೇ ನಮ್ಮ ತಾತನ್ನ ಕರ್ಕೊಬರ್ತಾ ಇದ್ದೀನಿ ಮೇಡಮ್ ಯಾರಾದರೂ ರಶ್ ಇದ್ದಾರಾ ಮೇಡಮ್ ಕ್ಲಿನಿಕಲ್ಲಿ ಹೌದಾ ಹಾಂ ಓಕೆ ಮೇಡಮ್ ನಮಗೆ ಬೇಗ ಸ್ವಲ್ಪ ಬೇಗ ನೋಡಿ ಕಳಿಸಬೇಕು ನೀವು ಹಾಂ ಓಕೆ ಹೌದು ಮೇಡಮ್ ಹಾಂ ಅವರಿಗೆ ಟು ಹಾಂ ಟು ಮಂತ್ಸಿಂದ ಅವರಿಗೆ ಬ್ಲಡ್ ಚೆಕಪ್ ಏನೂ ಮಾಡಿಸಿಲ್ಲ ಓಕೆ ಓಕೆ ಹಾಂ ಹಾಂ ಓಕೆ ಮೇಡಮ್ ಓಕೆ ಬರ್ತೀನಿ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್